ನಮ್ಮ ಗುಲ್ಬರ್ಗ ರಾಜ್ಯದಲ್ಲಿ ಮೆಚ್ಚಿನ ಆಹಾರವೆಂದರೆ ರೊಟ್ಟಿ ಮತ್ತು ಪುಂಡಿ ಪಲ್ಯ ಅದರ ಸಂಗಾಟ ಒಳ್ಳೆಯ ಸಾರು ರಾಗಿ ಗಂಜಿ ಪಲಾವ್ ಅನ್ನ ಸಾರು ರೊಟ್ಟಿ ಮಾಡುವ ವಿಧಾನವಂದರೆ ನಿಮಗೆ ಎಲ್ಲ ಗೊತ್ತಿರಬೇಕು ಮೊದಲು ಜೋಳವನ್ನು ಬೆಳೆದಿರುವ ಜೋಳವನ್ನು ತಂದು ಮನೆಯಲ್ಲಿಟ್ಟು ಅದರಲ್ಲಿ ಎಲ್ಲ ಹುಳವನ್ನು ತೆಗೆದು ಗೆರೆಡೆಗೆ ಹೊಯ್ದು ಆ ಹುಳ ಅವು ಅದನ್ನು ಬೇಯಿಸಿ ಪುಡಿ ಪುಡಿ ಮಾಡಿ ಪೌಡ್ರಾಗಿ ಮಾಡಿ ಮನೆಗೆ ತಂದು ಆ ಹಿಟ್ಟನ್ನು ನೀರಿನಲ್ಲಿ ನಾದಿಟ್ಟು ಸ್ವಲ್ಪ ಸಮಯದ ನಂತರ ಅದನ್ನು ಗೋಲಾಕಾರದಲ್ಲಿ ಮಾಡಿ ಹಂಚಿಗೆ ಹಾಕಿದಾಗ ಅದು ರೊಟ್ಟಿಯ ಆಹಾರವನ್ನು ತೆಗೆದುಕೊಳ್ಳುತ್ತದೆ ಹಾಗೇ ಪುಂಡಿ ಪಲ್ಯವನ್ನೂ ಪಲ್ಯ ಇರುತ್ತದೆ ಹೊಲದಲ್ಲಿ ಪಲ್ಯವನ್ನು ನೀರಿನಲ್ಲಿ ಹಾಕಿ ತೆಗೆದು ಅದನ್ನು ಚಾಕುವಿನಿಂದ ಕಟ್ ಮಾಡಿ ಅದನ್ನು ಕುದಿಯುವ ನೀರಿಗೆ ಹಾಕಿ ಬೇಳೆಯನ್ನು ಹಾಕಿದಾಗ ಅದು ಗಿಜಿಗಿಜಿಯಾಗಿ ತಯಾರಾಗುತ್ತದೆ ಅದನ್ನು ಪುಂಡಿ ಪಲ್ಯ ಅಂದರೆ ಸಾಂಬಾರು ಮಾಡುವ ವಿಧಾನವನ್ನ ಇದು ಎಲ್ಲರಿಗೂ ಗೊತ್ತೇ ಇರುತ್ತದೆ ಏನಂದರೆ ಒಂದು ಬೊಗಣೆಯಲ್ಲಿ ನೀರು ಕುದಿಯಲು ಇಟ್ಟು ಉಪ್ಪು ಖಾರ ಮೆಣಸಿನಕಾಯಿ ಮತ್ತು ಸಾಂಬಾರು ಮಸಾಲಾ ಹಾಕಿ ಅದರ ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಬೇಳೆ ಹಾಕಿ ಬೇಳೆಯನ್ನು ಬೇರೆ ಬೊಗಣೆಯಲ್ಲಿ ತಯಾರಿ ಕುದಿಸಿ ಆಮೇಲೆ ಇದನ್ನು ಹಾಕಿ ಇದನ್ನು ಹಾಕಿದಾಗ ಸಾಂಬಾರು ತಯಾರಾಗುತ್ತದೆ ಸ್ವಲ್ಪ ಸಮಯ ಮೂವತ್ತು ನಿಮಿಷದ ಕಾಲ ಅದನ್ನು ಒಲೆಯಲ್ಲಿ ತಯಾರಾಗಿ ಆಗುತ್ತದೆ ಹಾಗೆ ಹಾಗೆ ರಾಗಿ ಗಂಜಿ ಮಾಡುವ ವಿಧಾನವನ್ನು ಭಾಳ ಸುಲಭವಾಗಿದೆ ಹೇಗೆಂದರೆ ನೀರನ್ನು ಕುದಿಯಲು ಇಟ್ಟು ಗಂಜಿಯನ್ನು ಅದರ ಮುಂದೆ ತಂದು ನೀರಿನಲ್ಲಿ ಹಾಕಿ ಕುದಿಸಿದಾಗ ಅದು ರಾಗಿ ಗಂಜಿ ಆಗುತ್ತದೆ ನಮ್ಮ ಗುಲ್ಬರ್ಗದಲ್ಲಿ ತಿಂಡಿ ತಿನಿಸುಗಳ ಸ್ಥಳಗಳು ಭಾಳ ಅವ ಇವೆ ಅಂದರೆ ನಮ್ಮ ಗುಲ್ಬರ್ಗದಲ್ಲಿ ಎಲ್ಲಿಯೇ ಮಾರ್ಕೆಟ್ನಲ್ಲಿ ಹೋದರು ನಿಮಗೆ ಹೆಚ್ಚು ಆಗಿ ಚಪಾತಿ ರೊಟ್ಟಿ ಪುಂಡಿ ಪಲ್ಯ ಬೇಳೆಯ ಪಲ್ಯ ಹೆಚ್ಚು ಆಗಿ ಸಿಗುತ್ತದೆ ಏಕೆಂದರೆ ಇಲ್ಲಿನ ಇಲ್ಲಿ ಇರುವ ಮಂದಿ ಅಥವಾ ಜನಗಳು ಹೆಚ್ಚು ಹೆಚ್ಚುವರಿಯಾಗಿ ಬೇಳೆಯಿಂದ ಮಾಡುವ ಆಹಾರವನ್ನೇ ಹೆಚ್ಚಿಗೆ ತಿನ್ನುತ್ತಾರೆ ಅದಕ್ಕೆ ಇದನ್ನು ತೊಗರೀ ನಾಡು ಎಂದು ಕರೆಯುತ್ತಾರೆ ಗುಲ್ಬರ್ಗವನ್ನು ತೊಗರೀ ನಾಡು ಎಂದು ಕರೆಯುತ್ತಾರೆ ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮ ಗುಲ್ಬರ್ಗದಲ್ಲಿ ಮಾರ್ಕೆಟ್ಗೆ ಹೋಗಿದರೆ ಎಲ್ಲಿ ಬೇಕಾದರೂ ನಮಗೆ ಹೋಟೆಲ್ಗಳು ಸಿಗುತ್ತವೆ ಮತ್ತು ಖಾನಾವಳಿಗಳು ಸಹ ಖಾನಾವಳಿಯಲ್ಲಿ ಹೆಚ್ಚು ಆಗಿ ಚಪಾತಿ ರೊಟ್ಟಿ ಬೇಳೆ ಪಲ್ಯ ಕಂಪಲ್ಸರಿ ಮತ್ತು ಸಾಂಬಾರು ಕಂಪಲ್ಸರಿ ಇವು ಸಿಕ್ಕೇ ಸಿಗುತ್ತವೆ ಏಕೆಂದರೆ ಅವು ಮೆಚ್ಚಿನ ಊಟ ಯಾರೇ ಹಸಿವಾಗಿದ್ದರು ಕೂಡ ಮೊದಲನೇಯವರ ಅವರ ಮೊದಲನೇ ಊಟ ಅದೇ ಆಗಿತ್ತು ಹಾಂ ಅವ್ರ ನೆಚ್ಚಿನ ಊಟ ಹಾಗೇ ಇಲ್ಲಿ ನೆಚ್ಚಿನ ಆಹಾರ ಚಹಾ ಕೂಡ ಆಗಿದೆ ಏಕೆಂದರೆ ಗುಲ್ಬರ್ಗ ಚಹಾ ಕೂಡಲು ಚಹಾ ಚಹಾ ಕುಡಿಯಲು ಫೇಮಸ್ ಆಗಿದೆ ಗುಲ್ಬರ್ಗ ಒಂದೂ ಇಷ್ಟು ಚಹಾ ಹತ್ತಿದೆ ಅಂದರೆ ಅವರು ದಿನ ದಿನಕ್ಕೆ ಮೂರು ಸತಿ ಚಹಾ ಕುಡಿದೇ ಇದ್ದರೆ ಅವರಿಗೆ ಕಲಿಜಕೆ ತಂಡಕ್ಕೆ ಪಡುವುದೇ ಇಲ್ಲ ನಾನು ಕೂಡ ಮುಂಜಾನೆ ಎದ್ದು ಒಂದು ಸತಿ ಚಹಾ ಕುಡಿತ್ತೇನೆ ಮತ್ತು ಯಾವ ಥರ ಬೇಸಿಗೆಯಲ್ಲೂ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಅವರು ಚಹಾ ಕುಡಿದೇ ಕುಡಿಯುತ್ತಾರೆ ಬೇಸಿಗೆಯಲ್ಲೂ ಕೂಡ ಅತಿ ಹೆಚ್ಚಾಗಿ ಚಹಾ ಕುಡಿಯುತ್ತಾರೆ ನಿಮಗೆ ಗುಲ್ಬರ್ಗದ ಯಾವುದೇ ಜಾಗದಿಂದ ಯಾವುದೇ ಗಲ್ಲಿಯಿಂದ ಹೋಗಿದ್ದರೂ ಕೂಡ ನಿಮಗೆ ಚಹಾ ಬಂಡಿ ಚಹಾ ಹೋಟೆಲ್ಗಳು ಸಿಕ್ಕೇ ಸಿಗುತ್ತವೆ ಅದಕ್ಕಾಗಿ ಹೇಗೆ ಇಲ್ಲಿ ತೊಗರಿ ಹೆಚ್ಚಿ ಬ ಹೆಚ್ಚಿಗೆ ಬೆಳೆತಾರೆ ಅದಕ್ಕೆ ಇದು ತೊಗರಿಯ ಈ ಗುಲ್ಬರ್ಗವನ್ನು ತೊಗರಿ ಕಣಜ ಅದು ತೊಗರಿಯ ನಾಡು ಎಂದು ಕರೆಯುತ್ತಾರೆ ಅದರಿಂದ ಅದರಿಂದಾಗಿ ಈ ಗುಲ್ಬರ್ಗ ಫೇಮಸಾಗಿದೆ ಎಂದು ನಾನು ಹೇಳಲು ಬಯಸುತ್ತೇನೆ